ಸೀರೆ ಸೀರೆ ಅಂದರೆ ಎಲ್ಲ ಹೆಂಗಸ್ರು ಹೆಂಗಸ್ರುಗಳು ಸೀರೆ ಸೀರೆ ಉಡಲೇಬೇಕು ಏನು ಏನಿದ್ದರೂ ಒಂದು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವರೆಲ್ಲಾ ಸೀರೆ ಉಡಬೇಕು ಅನ್ನೋ ಒಂದು ವ ಇದೈತೆ ಇವಾಗ ನಮ್ಮ ಭಾರತೀಯ ಸ ಇದರಲ್ಲಿ ಈಗಿನ ಕಾಲದವ್ರು ಎಲ್ಲ ಪ್ಯಾಂಟು ಶರ್ಟು ಪ್ಯಾಂಟು ಟೀ ಶರ್ಟು ಅದೇ ಯು ಹಾಕೊಳ್ಳೋದು ಹೆಂಗಸ್ರು ಅಂತ ಅಂದಮೇಲೆ ಒಂದು ಸೀರೆನ ಗೌರವವಾಗಿ ಉಟ್ಕೊಂಡು ಅದನ್ನು ಎಲ್ಲಾದರೂ ಫಂಕ್ಷನ್ನುಗಳ್ಗೆ ಅಲ್ಲಿ ಇಲ್ಲಿ ಹೋದಾಗಾದ್ರೂ ಸೀರೆ ಉ ಸೀರೆ ಉಟ್ಕೊಂಡೇ ಹೋಗ್ಬೇಕು ಅನ್ನೋ ಇದು ಇದು ಇರಬೇಕು ನಮ್ಮ ಭಾರತೀಯ ಸಂಸ್ಕೃತೀಲಿ ಒಂದು ದೇವಸ್ಥಾನಕ್ಕೆ ಹೋಗ್ಲಿ ಪ್ಯಾಂಟ್ ಶರ್ಟ್ ಹಾಕೋ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾರೆ ಇವು ಒಂದು ದೇವಸ್ಥಾನಗಳ್ಗೆ ಹೋಗ್ಬೇಕಾದ್ರೆ ಹೆಂಗಸ್ರುಗಳು ಆದವರು ಕ್ಲೀನಾಗಿ ಸೀರೆ ಉಟ್ಕೊಂಡು ಹೋದ್ರೇ ಒಂದು ಮರ್ಯಾದೆ ಸೀರೆಗಳಲ್ಲಿ ವಿಧ ವಿಧವಾದ ಸೀರೆಗಳೈತೆ ಅದರಲ್ಲಿ ರೇಷ್ಮೆ ಸೀರೆ ಕಾಟನ್ ಸೀರೆ ಪಾಲಿಸ್ಟರ್ ಈ ಥರ ವಿಧ ವಿಧ ಸೀರೆಗಳು ಸೀರೆಗಳೈತೆ ಒಬ್ಬೊಬ್ಬರು ಶೋಕಿಗೋಸ್ಕರ ಯ ರೇಷ್ಮೆ ಸೀರೆ ಎಲ್ಲೋದರೂ ರೇಷ್ಮೆ ಸೀರೆನೇ ಯೂ ಯೂಸ್ ಮಾಡ್ತಾ ಇರ್ತಾರೆ ಅವ್ರು ಯೂಸ್ ಮಾಡೋದು ತಪ್ಪು ಅಂತ ನಾವು ಹೇಳೋದಿಲ್ಲ ಏನಿದ್ದರೂ ಒಂದು ಕಾಟನ್ ಸೀರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಕಾಟನ್ ಸೀರೆ ಉಟ್ಕೊಂಡು ಹೋದ್ರೂ ನಾವು ಎಲ್ಲಿ ಹೋಗ್ ಯಾವ ಒಂದು ಫಂಕ್ಷನ್ನಿಗೆ ಒಂದು ಫಂಕ್ಷನ್ನುಗಳ್ಗೆ ಹೋದ್ರೆ ರೇಷ್ಮೆ ಸೀರೆ ಉಡೋಣ ಒಬ್ಬೊಬ್ರು ಶೋಕಿಗೋಸ್ಕರ ಎಲ್ಲೋದ್ರೂ ರೇಷ್ಮೆ ಸೀರೆಯೇ ಬೇಕು ಅಂತ ಹಠ ಮಾಡಿಕೊಂಡು ಉಡ್ತಾರೆ ಸೀರೆಗಳಲ್ಲಿ ವಿಧ ವಿಧವಾದ ಸೀರೆಗಳು ಸೀರೆಗಳೈತೆ ಅದನ್ನು ನಾವು ಭಾರತೀಯ ನಾರಿಯರು ಸರಿಯಾಗಿ ಅದನ್ನು ಉಪಯೋಗಿಸ್ಕೋಬೇಕು ಅದುಬಿಟ್ಬಿಟ್ಟು ಬರೀ ಪ್ಯಾಂಟು ಟೀ ಶರ್ಟು ಚೂಡಿದಾರ ಸಾಮಾನ್ಯ ಎಲ್ಲರೂ ಚೂಡಿದಾರ ಹಾಕ್ತಾರೆ ಹುಡುಗೀರು ಚೂಡಿದಾರ ಹಾಕೋದು ನಾವು ತಪ್ಪು ಅಂತ ಹೇಳೋಕ್ ಹೇಳೋದಕ್ ಆಗೋಲ್ಲ ಸೀರೆ ಸೀರೆ ಯಾವಾಗ್ಲೂ ಹೆಂಗಸ್ರಿಗೆ ಸೀರೆಯೇ ಮುಖ್ಯವಾಗಿ ಬೇಕಾಗಿರೋದು ಸೀ ಹುಡ್ಗಿ ಹುಡ್ಗೀರು ಶೋಕಿಗೋಸ್ಕರ ಪ್ಯಾಂಟ್ ಶರ್ಟ್ ಹಾಕ್ತಾರೆ ಚೂಡಿದಾರ ಹಾಕ್ತಾರೆ ಮನೇಲಿದ್ದಾಗ ನೈಟಿ ಅದು ಇದು ಹಾಕೊಳ್ಳೋದು ಅದು ಸಾಮಾನ್ಯ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಸೀರೆ ಮುಖ್ಯವಾಗಿ ಹೆಂಗಸ್ರಿಗೆ ಸೀರೆಯೇ ಮುಖ್ಯ ಸೀರೆಗಳು ಸೀರೆ ಹಾಕ್ಕೊಳ್ಳದೇ ಯಾವ ಯಾವುದೋ ಡ್ರಸ್ಸುಗಳು ಹಾಕ್ಕೊಂಡು ಇದು ಮಾಡ್ಕೊಂಡು ಹೋದ್ರೆ ನೋಡೊರ್ಗೂ ನೋಡೋರ ಕಣ್ಣಿಗೆ ಹೊರ್ಗಡೆ ನೋಡೋರ್ಗೂ ಒಂಥರ ಅಸಹ್ಯವಾಗಿ ಕಾಣ್ತೈತೆ ಅದು ಈಗಿನ ಕಾಲದ ಹುಡ್ಗೀರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾ ದೊಡ್ಡವ್ರು ಹೇಳಿದ್ ಮಾತು ಇವಾಗಿನ ಕಾಲದ ಮಕ್ಕಳುಗಳು ದೊಡ್ಡವ್ರು ಹೇಳಿದ್ ಮಾತನ್ನು ಕೇಳೋಲ್ಲ ಅವ್ರು ಇಷ್ಟ ಬಂದಂಗೆ ಡ್ರಸ್ ಮಾಡ್ಕೊಂಡು ತಿರುಗ್ತಾ ಇರ್ತಾರೆ ಹೊರ್ಗಡೆ ಹೊರ್ಗಡೆ ನೋಡ್ದವ್ರಿಗೆ ಅವರು ಒಂಥರ ಅದನ್ನು ಅಸಹ್ಯ ಅಸಹ್ಯ ಕಾಣ್ತೈತೆ ಅದನ್ನು ಅದಕ್ಕೋಸ್ಕರ ಎಲ್ರೂ ಎಲ್ಲರೂ ಸಾಮಾನ್ಯ ಒಂದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟೋರೆಲ್ಲ ಹೊರ್ಗಡೆ ಹೋದ್ರೆ ಸೀರೆಯೇ ಉಟ್ಕೊಂಡೋಗು ಉಟ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಅದು ಇನ್ನೊಬ್ಬರಿಗೆ ನಾವು ಹೇಳೋ ಇದರಲ್ಲಿ ಇಲ್ಲಿ ಇರಬಾರ್ದು ಒಬ್ಬರು ಅಯ್ಯೋ ಅವಳು ನೋಡು ಹೆಂಗ್ ಹೆಂಗ್ ಒಯ್ತವಳೆ ಎಂಥ ಬಟ್ಟೆ ಹಾಕವ್ಳೆ ಅಂತ ಅನ್ಕೊಂಡು ಇದು ಮಾತಾಡ್ಕೋಬಾರ್ದು ಹೊರ್ಗಡೆ ಜನ ನಮ್ಮ ಗೌರವ ನಾವು ಕಾಪಾಡ್ಕೊಬೇಕು ಅದರಿಂದ ನಮಗೆ ಯಾವಾಗ್ಲೂ ಸೀರೆ ಮುಖ್ಯವಾಗಿ ಬೇಕೇ ಬೇಕು ಇದಕ್ಕೂ ಅದಕ್ಕೆ ನ ದೊಡ್ಡವರು ಹೇಳ್ತಾರೆ ಚಿಕ್ಕವ್ರು ಕೇಳಬೇಕು ಅಂತ ಅಂತ ಏನು ಅವ್ರು ಮಾತು ಕೇಳೋದು ನಮ್ಮ ಇಷ್ಟ ನಾವು ಈ ಬಟ್ಟೆಯೇ ಹಾಕ್ತೀವಿ ಆ ಬಟ್ಟೆಯೇ ಹಾಕ್ತೀವಿ ಅಂತ ಒಬ್ಬೊಬ್ಬರು ದ ಇದು ಇದು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಸೀರೆ ಉಡಬೇಕು ಅನ್ನೋದೆ ನಮ್ಮ ಅಭಿಪ್ರಾಯ ನಾವು ಇನ್ನೊಬ್ಬರಿಗೆ ನೋಡು ನೀನು ಆ ಥರ ಬಟ್ಟೆ ಹಾಕಿದೀಯ ಮೈಯೆಲ್ಲ ಕಾಣ್ತೈತೆ ಸೀರೆ ಉಟ್ಟರೆ ಎಷ್ಟು ಗೌರವವಾಗಿ ಇರ್ತೈತೆ ಅಂತ ಅನ್ನೊದನ್ನು ನಾವು ತಿಳಿಸಿ ಹೇಳಿ ಹೇಳ್ತೀವಿ ಹೇಳೋದನ್ನು ಕೇಳೋ ಕೇಳೋವಂಥ ಮಕ್ಕಳಾದ್ರೆ ಕೇಳ್ತಾರೆ ಇಲ್ಲ ಅಂತಂದರೆ ಅವರು ಕೇಳೋದಿಲ್ಲ ಅದಕ್ಕೋಸ್ಕರ ಯಾವಾಗ್ಲೂ ಸೀರೆ ಉಟ್ಕೊಂಡು ಗೌರವವಾಗಿ ಹೊರಗಡೆ ಹೋಗ್ಬೇಕಾದರಾದ್ರೂ ಒಂದು ಸೀರೆ ಉಟ್ಕೊಂಡು ಹೋದ್ರೆ ಒಂದು ಭಾರತೀಯ ನಾರಿ ಅನ್ನೊದನ್ನ ಒಂದು ಗೌರವ ಕೊಡ್ತಾರೆ ಜನ ಹೆಂಗಸ್ರುಗಳ್ಗೆ ಅದುಬಿಟ್ಬಿಟ್ಟು ನೀವು ಎಂಥೆಂಥದೋ ಬಟ್ಟೆ ಹಾಕ್ಕೊಂಡು ಮೈಯೆಲ್ಲಾ ಇದು ಮಾಡಿಕೊಂಡು ಹೋದ್ರೆ ಒಂದು ಕೆಟ್ಟ ಅಭಿಪ್ರಾಯ ನಿಮ್ಮ ಮೇಲೆ ಬರ್ತೈತೆ ಅದಕ್ಕೆ ನಾವ್ಹೇಳೊದು ಏನಂತಂದರೆ ಯಾವಾಗಲೂ ಸೀರೆಯೇ ಹೊರಗಡೆ ಹೋದ್ರೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಇಲ್ಲಿ ಹೋದ್ರೆ ಒಂದು ಸೀರೆಯೇ ಉಡಿ ಅಂತ ಹೇ ದೊಡ್ಡವ್ರು ಹೇಳ್ತಾರೆ ದೊಡ್ಡವ್ರು ಹೇಳಿದ ಮಾತನ್ನು ಈಗಿನ ಕಾಲದ ಮಕ್ಕಳು ಕೇಳಬೇಕು ಅದು ಬಿಟ್ಟು ಇಲ್ಲ ನನಗೆ ಇದೇ ಇಷ್ಟ ಅದೇ ಇಷ್ಟ ಅಂತ ಇದು ಮಾಡಿದರೆ ನಾವುಗಳು ಏನೂ ಏನೂ ಮಾಡೋಕಾಗಲ್ಲ ಇವಾಗಿನ ಕಾಲ್ದವ್ರಿಗೆ ಸೀರೆ ಸೀರೆಗಳಲ್ಲಿ ಜಾ ವಿಧ ವಿಧವಾದ ಸೀರೆಗಳೈತೆ ಅದು ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಈಗಿನ ಕಾಲದ ಮಕ್ಕಳಿಗಂತೂ ಅದು ಉಪಯೋಗಿಸ್ಕೊಳ್ಳೋ ರೀತಿಯೇ ಗೊತ್ತಿಲ್ಲ ಅಯ್ಯೋ ಸೀರೆನಾ ಆಮೇಲೆ ಉಟ್ಟರಾಯ್ತು ಇವಾಗ ಏನು ಅದಕ್ಕೆ ನಾವು ಇದೇ ಥರ ಇರ್ತೀವಿ ನಮ್ದು ನಮಗೆ ಇದೇ ಇವಾಗ ಫ್ಯಾಷನ್ ಆಗೋಗ್ಬಿಟೈತೆ ಅಂತ ಅಂತ ಒಂಥರ ಕೇರ್ಲೆಸ್ ಮಾಡ್ತಾರೆ ನಾಳೆ ದಿವಸ ಅದು ಅದು ಉಡಬೇಕು ಅಂತಂದ್ರೂ ಸೀರೆ ಉಡ್ಬೇಕಾದ್ರೂ ಅವ್ರಿಗೆ ಬರೋದಿಲ್ಲ ಸೀರೆ ಉಡೋದು ಹೆಂಗೆ ಅನ್ನೋದೇ ಗೊತ್ತಿರೋದಿಲ್ಲ ಇವಾಗಿನ ಕಾಲದ ಮಕ್ಕಳಿಗೆ ಅದು ಅದಕ್ಕೆ ಮೊದ್ಲಿಂದಲೂ ರೂಢಿ ಮಾಡಿಕೊಂಡು ಹೋಗ್ಬೇಕು ಸೀರೆ ಸೀರೆ ಉಡೋದನ್ನು ನಾವು ಆವಾಗ ಹಿಂದ್ಲ ಹಿಂದ್ಲ ಕಾಲದಲ್ಲೆಲ್ಲ ಕಚ್ಚೇದೆಲ್ಲ ಹಾಕಿ ಸೀರೆಗಳು ಉಡ್ತಾಯಿದ್ದರು ಮ ಆವಾಗೆಲ್ಲ ಮರಾಠಿಯವ್ರು ಕಚ್ಚೆ ಉಟ್ಟು ಕಚ್ಚೆ ಸೀರೆಯೇ ಉಟ್ಕೊಂಡು ಯಾವಾಗಲೂ ಇದು ಮಾಡೋವ್ರು ಈಗ ಅದೆಲ್ಲ ಬಿ ಇದಾಗೋಗ್ಬಿಟೈತೆ ಬಿಡಿ ಇವಾಗ ಏನು ಅದು ಅದೆಲ್ಲ ಕಾಮನ್ ಆಗೋಗೈತೆ ಈಗಿನ ಕಾಲದ ಮಕ್ಕಳು ಸೀರೆ ಇದಕ್ಕೆ ಸೀರೆ ಉಡೋ ಇದಕ್ಕೆ ಹೋಗೋದಿಲ್ಲ ಅವ್ರಿಗೆ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಆಯ್ತೈತೆ ಅಂತ ನಾವು ನಮ್ಮ ಅನಿಸಿಕೆ ಅನಿಸಿಕೆ ಅದಕ್ಕೋಸ್ಕರ ಯಾವಾಗಲೂ ಯಾವಾಗಲೂ ಮನೇಲಿದ್ದಾಗ ಬೇಡ ಮನೇಲಿದ್ದಾಗ ಮಾಮೂಲಿ ನೈಟಿ ಇದು ಹಾಕೊಳ್ತಾರೆ ಅದು ಓಕೆ ಅದಕ್ಕೋಸ್ಕರ ಹೊರ್ಗಡೆ ದೇವಸ್ಥಾನಕ್ಕೆ ಒಂದು ಫಂಕ್ಷನ್ನಿಗೆ ಮತ್ತು ಇದಕ್ಕೆ ಹೋದಾಗ ನಾವು ಸೀರೆಯೇ ಉಡಬೇಕು ಸೀರೆ ಉಟ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಸಿಗೋ ಮರ್ಯಾದೆಯೇ ಬೇರೆ ಬೇರೆ ಥರ ಇರ್ತೈತೆ ಇವು ಅವ್ರು ಪ್ಯಾಂಟು ಟೀ ಶರ್ಟು ಅದು ಇದು ಹಾಕೊಂಡು ಹೋದ್ರೆ ನಮಗೆ ಅಲ್ಲಿ ಮರ್ಯಾದೆ ಅಷ್ಟು ಮರ್ಯಾದೆ ಕೊಡೋದಿಲ್ಲ ಯಾರೂ ಅಯ್ಯೋ ಆ ಡ್ರಸ್ ನೋಡಿಬಿಟ್ಟು ಅಯ್ಯೋ ಅವಳ್ದು ಡ್ರಸ್ ನೋಡು ಹೆಂಗೈತೆ ಅಂತ ಜನ ಆಡ್ಕೋತಾರೆ ಮುಂದೆ ನಮಗೆ ಹೇಳದೆ ಇದ್ರೂ ಹಿಂದೆ ಆದ್ರೂ ಅವು ನೋಡು ಹೆಂಗೆ ಹಾಕೊಂಡ್ ಬಂದಿದ್ಲು ಹಿಂದ್ಗಡೆ ಇಷ್ಟು ಇದು ಕಾಣ್ತಾ ಇತ್ತು ಹಂಗೆ ಹಿಂಗೆ ಅಂತ ಅಂದುಬಿಟ್ಟು ಮಾತಾಡ್ಕೋತಾರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಗೌರವದಿಂದ ಸೀರೆ ಉಟ್ಕೊಂಡು ಹೋಗ್ಬೇಕು ಅನ್ನೋದೆ ನಮ್ಮ ಅಭಿಪ್ರಾಯ